ಹಲೋ ಇದೂ ನೀವೂ ಮ ಹೂ ಮಾರುವವರಲ್ಲ ಹಾಂ ನಿಮ್ಮ ಅಂಗ್ಡಿದು ಎಂಥೆಂಥ ಹೂವಿದೆ ಹ್ಞೂ ಹಾಂ ನಮಗೆ ಒಂದಿಷ್ಟೂ ಒಂದು ಫಂಕ್ಷನಿದೆ ಅದಕ್ಕೆ ಸೇವಂತಿಗೆ ಗೊಂಡ್ ಚೆಂಡು ಹೂವು ಆಮೇಲೆ ಮಲ್ಲಿಗೆ ಹೂವು ಮತ್ತೆ ಮಾಲೆ ಕಟ್ತಾರಲ್ಲ ಕೆಂಪು ದ್ಯಾ ಇದ್ರ ಹೂವು ಹ್ಞೂ ಕನಕಾಂಬರ ಹೂವು ಅವೆಲ್ಲ ಬೇಕಿತ್ತು ನಮಗೆ ಇವು ಇದೆಯಾ ನಿಮ್ಮಲ್ಲಿ ಹಾಂ ನನಗೊಂದೂ ಇದು ಕೆ ಜಿ ಲೆಕ್ದಲ್ಲಿ ಕೊಡೋದಾ ಮಾರು ಲೆಕ್ಕದಲ್ಲಿಯ ಹಾಂ ಹೌದಾ ಹಾಗಾದರೆ ನಾವು ಒಂದು ಹತ್ತು ಮಾರು ಬೇಕಾಗ್ತದೆ ಸೇವಂತಿಗೆ ಹೂ

ನೀವು ಸ್ಯಾ ನೀವು ಮನೆಗೆ ಕೊಡ್ತೀರ ಅಥವಾ ಅಲ್ಲೇ ಬರ್ಬೇಕಾಗಿ ಹೊರ್ಗಡೆಗೆ ಉಂಟಾ ಹಾಗಾದರೆ ನಾನು ಕಳ್ಸಿ ಕೊಟ್ಬಿಡಿ ನಾನು ಚಾರ್ಜ್ ಕೊಡ್ತೇನೆ ಅದ್ಕೇನು ತೊಂದರೆ ಇಲ್ಲ ನಮಗೆ ಎರ್ಡು ಕೆ ಜೀ ಎರಡು ಚೆಂಡು ಹೇಳ್ತಾರೆ ಈ ಕಡೆಗೆ ಚೆಂಡು ಮಲ್ಲಿಗೆ ಹೂ ಆಮೇಲೆ ಅಟ್ಟಿ ಅಟ್ಟಿ ಬರ್ತದಲ್ಲ ಅಟ್ಟಿ ಆಮೇಲೆ ಚೆಂಡು ರೇಟು ಮತ್ತೆ ಇಟ್ಕೊಳ್ಳಿ ರೇಟ್ ಎಷ್ಟಿದ್ದರು ಕೊಡ್ತೇನೆ ಹಾಂ ನೀವು ಒಂದು ಎರ್ಡು ಅಟ್ಟಿ ಮಲ್ಲಿಗೆ ಆಮೇಲೆ ಹತ್ತು ಇದೂ ಚೆಂಡು ಹೂವು ಹತ್ತು ಮಾರು ಸೇವಂತಿಗೆ ಹೂವು ಆಮೇಲೆ ಮತ್ತೆ ಬೇರೆ ಕನಕಾಂಬರ ಇದ್ದರೆ ಒಂದು ಎರ್ಡು ಮಾರು ಇಡಿ ಹಾಂ ಡೆಕೋರೇಶನಿಗೆಲ್ಲ ಬೇಕಾಗ್ತದೆ ಹಾಂ ನಾನು ಅಡ್ರೆಸ್ ಮೆಸೇಜ್ ಮಾಡ್ತೇನೆ ಅದಕ್ಕೆ ಕಳಿಸ್ಬಿಟ್ಟು ಕಳ್ಸು ನಂಗೆ ಅದು ಸಂಜೆ ಬೇಕು ನಾನು ಅಡ್ರೆಸ್ ಕಳಿಸ್ತೇನೆ ಕಳಿಸ್ಕೊಡಿ ಹಾಂ ಓಕೆ ಹೋಗಿ ಬರ್ತೀನಿ ಓಕೆ ಹ್ಞೂ ಹ್ಞೂ